ನನ್ನ ಜೀವನದಲ್ಲಿ ನನ್ನ ಮದುವೆ ಒಂದು ಶುಭ ಸಂಕೇತವಾಗಿದೆ ನನ್ನ ಮದುವೆಯು ನಾನು ನಾನು ಡಿಗ್ರಿ ಓದ್ತಿರ್ಬೇಕಾರೆ ನನಗೆ ಮದುವೆ ಆಪೊರ್ಚುನಿಟಿ ಅನ್ನೋದು ಬಂತು ಜಸ್ಟ್ ಹಂಗೇ ಬಂದು ನಮ್ಮ ಮನೆಯವ್ರು ವೆಂಕಟೇಶ್ ಅನ್ನೋರು ನೋಡ್ಕೊಂಡ್ ಹೋದ್ರು ಅದಾಗಿ ಒಂದು ವಾರಕ್ಕೆ ಮತ್ತು ಅವ್ರ ಮನೆಯವರ್ನೆಲ್ಲ ಕರ್ಕೊಂಬಂದು ನನ್ನನ್ನು ನೋಡಿ ಅವ್ರ ಮನೆಯವ್ರೆಲ್ಲಾ ನನ್ನನ್ನು ಇಷ್ಟ ಪಟ್ಟು ನಮ್ಮ ಮನೇಲು ಅವ್ರು ಮನೇನ ಎಲ್ಲ ನೋಡ್ಕೊಂಡ್ ಬಂದು ನನ್ನನ್ನು ಇಷ್ಟ ಪಟ್ಟು ಮದುವೆ ಆದರು ನನ್ನ ಮದುವೆ ಜಸ್ಟ್ ಫೆಬ್ರವರಿಯಲ್ ಏನೋ ನೋಡ್ಕೊಂಡ್ ಹೋಗಿದ್ದು ಮೇ ಅಲ್ಲೆಲ್ಲ ಮದುವೆ ನನ್ನ ಫಿಕ್ಸ್ ಮೇ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ನನ್ನ ಮದುವೆ ಟ್ವೆಂಟಿ ಟ್ವೆಂಟಿ ಒನ್ಗೆ ನನ್ನ ಮದುವೆ ಆಯಿತು ಒಂದು ತಿಂಗಳಲ್ಲಿ ಮದುವೆ ಆ ಮದುವೆಗೆ ನಮ್ಮ ಮನೆಯವ್ರು ನನ್ನ ಅಷ್ಟರ ಒಳಗೆ ಗ್ಯಾಪಲ್ಲಿ ನನಗೆ ಅಂತ ಒಂದು ಮೊಬೈಲ್ ಕೊಡಿಸಿದ್ರು ಸಿಮ್ಮು ಸಹ ಅವರೇ ತಕ್ಕೊಟ್ರು ನನಗೆ ತುಂಬ ಚೆನ್ನಾಗ್ ನೋಡಿಕೊಂಡ್ರು ನನ್ನನ್ನು ಆಮೇಲೆ ಬಟ್ಟೆ ತಕ್ಕೊಡದಾಗಿರ್ಬೋದು ನಮ್ಮ ಅತ್ತೆ ಅಂತು ಹತ್ತು ಸಾವಿರ ರುಪಾಯ್ ಸೀರೆ ತೆಗ್ದಿತ್ತು ನನಗೆ ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿಕೊಂಡು ನನ್ನ ಮದುವೆಗೆ ಶಾಪಿಂಗ್ ಆಗಿರ್ಬೋದು ಎಲ್ಲದಕ್ಕೂ ನನ್ನ ಗಂಡಾ ಎಲ್ಲಾದನ್ನು ಮುಂದೆ ನಿಂತು ಮಾಡಿರೋದು ತುಂಬ ಖುಷಿ ಆಯಿತು ಬಟ್ ಬೇಜಾರ್ ವಿಷಯ ಅಂದರೆ ಒಂದುವರೆ ತಿಂಗ್ಳಲ್ಲಿ ಫಿಕ್ಸ್ ಆಯ್ತಲ್ಲ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕಾಗ್ಲಿಲ್ಲ ಅವ್ರ ಜೊತೆ ಮಾತಾಡೋಕಾಗ್ಲಿಲ್ಲ ನಾನು ಬೇರೆ ಕಾಲೇಜಿಗೆ ಹೋಗ್ತಿದ್ದೆ ಆಮೇಲೆ ಕಾಲೇಜಿಗೆ ಹೋಗ್ತಿರ್ಬೇಕಿದ್ರೆ ಟ್ಯಾ ಕಾಲೇಜಿಗಿನ್ನ ಟೈಮ್ ಅಲ್ಲೇ ನಂದು ಈಗ ಮದುವೆ ಟೈಮ್ ಅಲ್ಲೇ ಎಕ್ಸಾಮು ಸಹ ಬಂತು ಎಕ್ಸಾಮಿಗೆ ಓದ್ಲೋ ಕಾಲೇಜಿಗೆ ಹೋಗೂ ಅಂದರೆ ಮದುವೆಗೆ ಓಡಾಡಲೋ ಫ್ರೆಂಡ್ಸಿಗೆಲ್ಲ ಹೇಳ್ಬೇಕಿತ್ತು ಶಾಪಿಂಗ್ ಇತ್ತು ಇನ್ನು ಎಕ್ಸೆಟ್ರ ಎಕ್ಸೆಟ್ರ ಏನೇನೋ ಇತ್ತು ಅದಾದಮೇಲೆ ಹಂಗೇ ಮಾಡಿ ಶನಿವಾರ ಮದುವೆ ಮೊದ್ಲಿನ ಶಾಸ್ತ್ರ ಅಂದರೆ ಶನಿವಾರ ನಮ್ಮದು ಎಕ್ಸಾಮ್ಸ್ ಆಯಿತು ಬಾ ಎಕ್ಸಾಮ್ ಮಾತ್ರ ಬರಿಯೋಕ್ ಆಗಲಿಲ್ಲ ಅದೊಂದು ಬೇಜಾರಾಯಿತು ಬೇಡ ಬಿಡು ಮುಂದಿನ ವರ್ಷ ಬರೆಯುವಂತೆ ಅಂತ ಅಂದರು ಮನೇಯವ್ರ್ ಇದ್ದವರು ಹ್ಞೂ ಸರಿ ಆಯಿತು ಅಂತ ಅನ್ಕೊಂಡ್ ನಾನು ಸುಮ್ನಾದೆ ಆಮೇಲೆ ಮದುವೆ ದಿನ ಬಂತು ಮದುವೆನೆಲ್ಲಾ ಮಾಡಿ ಮುಗಿಸಿ ಮೊದ್ಲಿನ ಶಾಸ್ತ್ರ ಆಗಿರ್ಬೋದು ಮ ಧಾರೆ ಆಗಿರ್ಬೋದು ರಿಸಪ್ಶನ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ನನ್ನ ಮೇಕಪ್ಪಿಗೆ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಬಂದಿದ್ರು ತುಂಬ ಚೆನ್ನಾಗ್ ಮಾಡಿಕೊಟ್ರು ನನಗೆ ಮೇಕಪ್ನ ಎಲ್ಲರು ಹುಡು ಜೋಡಿ ಚೆನ್ನಾಗಿದೆ ಜೋಡಿ ಚೆನ್ನಾಗಿದೆ ಅಂತ ಅಂದರು ತುಂಬ ತುಂಬ ಖುಷಿ ಆಯಿತು ನನಗೆ ಇದ್ರಿಂದ ಮನೆಗೆ ಬಂದು ಇಲ್ಲೂ ಸಹ ಎಲ್ಲರು ನನ್ನನ್ನು ಚೆನ್ನಾಗ್ ನೋಡ್ಕೊಂಡ್ರು ಎಲ್ಲರು ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ರು ಈಗ್ಲೂ ಮದುವೆ ಆದಾಗಿಂದ ಹಿಡ್ದು ಈಗಲೂ ಸಹ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಿದಾರೆ ನನಗೆ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲ ನನಗೆ ಆಮೇಲೇ ಇಷ್ಟು ಹೇಳಲು ಇಷ್ಟ ಪಡ್ತೀನಿ